ಹಲೋ ಹಾಂ ನಮಸ್ತೆ ನಮಸ್ತೆ ರೀ ಈಗ ನಿಮ್ದು ಒಬ್ರು ನಂಬರ್ ಕೊಟ್ರು ನಾವು ತರ್ಕಾರಿ ಏನೇನು ಇದಾವಂತ ಕೇಳೋಣಾಂತ ಮಾಡಿದ್ವಿ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದಾ ಈಗ ನೀವು ಹಣ್ಸಿಮ್ ಹಸಿಮೆಣ್ಸಿನ್ಕಾಯಿ ರೇಟ್ ಏನಿದೆ ಒಂದು ಕಿಲೋ ನಲ್ವತ್ತು ರೂಪಾಯ್ಗೆ ಕೊಡ್ತೀರಾ ನೆಕ್ಸ್ಟು ಟೊಮೊಟೋ ಮೂವತ್ತು ರೂಪಾಯಿ ಇದೆಯಾ ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಇದು ಬೆಂಡೆ ಏನೇನಿದೆ ನಿಮ್ದು ಸೌತೆಕಾಯಿ

ಹೌದಾ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹೌದು ಹೌದು ಇದು ಕೊತ್ತಂಬ್ರಿ ಸೊಪ್ಪು ಹೆಂಗಿದೆ

ಹ್ಞೂ ಹ್ಞೂ ಹ್ಞೂ ನುಗ್ಗಿಕಾಯಿ ನುಗ್ಗಿಕಾಯಿ ಇದ್ದಾವಾ ಒಂದು ಕಟ್ನಲ್ಲಿ ಎಷ್ಟು ಇರ್ತಾವಲ್ಲಿ ಇಪ್ಪತ್ತೈದು ಇರ್ತದಾ ಊಂ ಹ್ಞೂ ಓಕೆ ಓಕೆ ಆಯ್ತು ತೊಗೊಳ್ರಿ ಬರ್ತೀವಿ ತೊಗೊಳ್ರಿ ಆಂ